ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರ ಎಂಬತ್ತೊಂದು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳನ್ನು ಬೆಳೀತಾರೆ ಹೆಚ್ಚಾಗಿ ಮಲೆನಾಡು ಪ್ರದೇಶದಲ್ಲಿ ನೆಡುತೋಪು ಮತ್ತು ಸಾಂಬಾರು ಬೆಳೆಗಳ ಕೃಷಿಗಳನ್ನು ಹೆಚ್ಚಾಗಿ ಬೆಳೀತಾರೆ ಅದರ ಜೊತೆ ಇನ್ನು ಕೆಲವು ಪ್ರದೇಶಗಳಲ್ಲಿ ನಮ್ಮ ರೈತರು ಹಣ್ಣು ತರಕಾರಿಗಳನ್ನು ಕೂಡ ಬೆಳೀತಾರೆ ಮುಂಚೆಯೆಲ್ಲ ಅಡಿಕೆ ಕೃಷಿ ಬರೀ ಮಲೆನಾಡಲ್ಲಿ ಮಾತ್ರ ಬೆಳೀತಾಯಿದ್ದರು ಈಗ ಅಡಿಕೆ ಬೇಡಿಕೆ ಜಾಸ್ತಿಯಾಗಿರೋದ್ರಿಂದ ಅರೆಮಲೆನಾಡಲ್ಲೂ ಕೂಡ ಬೆಳೀತಿದ್ದಾರೆ ಇದರ ಜೊತೆ ತೆಂಗು ಕೋಕೋ ಬೆಳೆಯನ್ನು ಸಹ ಬೆಳೀತಾರೆ ಇವೆಲ್ಲದರ ಜೊತೆ ಶುಂಠಿ ಕರಿಮೆಣಸು ಏಲಕ್ಕಿ ಮರದ ಸಾಂಬಾರು ಜಾಯಿಕಾಯಿ ಬೆಳೆಗಳನ್ನು ಕೂಡ ಬೆಳೀತಾರೆ ಹಣ್ಣುಗಳಲ್ಲಿ ಹೇಳಬೇಕೆಂದರೆ ಬಾಳೆ ಮಾವು ಅನಾನಸ್ ಈ ಥರ ಸುಮಾರು ಹಣ್ಣುಗಳನ್ನು ಬೆಳೀತಾರೆ ಹಾಗೇ ತರಕಾರಿಗಳಲ್ಲಿ ಮೆಣಸಿನಕಾಯಿ ಬೀನ್ಸ್ ಬದನೆ ಟೊಮ್ಯಾಟೋ ಎಲೆಕೋಸು ಹೀಗೆ ಇನ್ನೂ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಬೆಳೀತಾರೆ ಇವುಗಳಲ್ಲಿ ಹೆಚ್ಚಾಗಿ ಮೆಣಸಿನಕಾಯಿ ಪ್ರಮುಖ ಬೆಳೆಯಾಗಿದ್ದರಿಂದ ಇದನ್ನು ಬಿಟ್ಟು ಬೇರೆ ತರಕಾರಿಗಳನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೆಳೀತಾರೆ ಬರಿ ಇಷ್ಟೇ ಅಲ್ಲ ಔಷಧೀಯ ಮತ್ತು ಸುಗಂಧ ಬೆಳೆಗಳನ್ನು ಕೂಡ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೀತಾರೆ ಇದರಲ್ಲಿ ಯಾವುದ್ಯಾವುದಂತ ಅಂದರೆ ವೆನಿಲಾ ಪಚೌಲಿ ಹಿಪ್ಪಲಿ ಜಾಸ್ತಿ ಬೆಳೀತಾರೆ ಹಾಗೇ ಹೂಗಳಲ್ಲಿ ಹೇಳಬೇಕೆಂದರೆ ಗುಲಾಬಿ ಮಲ್ಲಿಗೆ ಆಸ್ಟರ್ ಕ್ರಾಸಂದ್ರ ಟ್ಯೂಬ್ರೋಸ್ ಕೃಷಿಯನ್ನು ಕೂಡ ಇಲ್ಲಿ ಮಾಡ್ತಾರೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಭತ್ತ ಹತ್ತಿ ಮೆಕ್ಕೆಜೋಳ ಎಣ್ಣೆಕಾಳುಗಳು ಗೋಡಂಬಿ ರಾಗಿ ಕೂಡ ಬೆಳೀತಾರೆ ಇವೆಲ್ಲ ಸ್ವಲ್ಪ ಕೃಷಿಯ ಬಗ್ಗೆ ಆಯಿತು ಈಗ ಇಲ್ಲಿ ಯಾವ್ಯಾವ ಜಾನುವಾರುಗಳನ್ನು ಸಾಕ್ತಾರೆ ಅಂತ ಹೇಳ್ತೀನಿ ಶಿವಮೊಗ್ಗದಲ್ಲಿ ಹೆಚ್ಚಾಗಿ ಹಸುಗಳನ್ನು ಎಮ್ಮೆಗಳು ಮಿಶ್ರ ತಳಿ ಹಸುಗಳು ಕುರಿಗಳು ಆಡುಗಳು ಹಂದಿ ಕೋಳಿಗಳನ್ನು ಜನರು ಸಾಕ್ತಾರೆ ಹಾಗೆ ಈ ಜನರು ಜಾನುವಾರುಗಳಿಗೆಲ್ಲ ಅವರ ಆರೋಗ್ಯದ ಗಮನ ಇಟ್ಟುಕೊಂಡು ಆವಾಗಾವಾಗ ಲಸಿಕೆ ಕಾರ್ಯಕ್ರಮಗಳನ್ನು ಕೂಡ ಇಡ್ಕೊತಾರೆ ಮತ್ತೆ ಈಗ ಶಿವಮೊಗ್ಗದಲ್ಲಿ ನೀರಿನ ಸರಬರಾಜು ಹೇಗಿದೆ ಅಂತ ಹೇಳೋದಾದ್ರೆ ಇಲ್ಲಿ ಭದ್ರಾ ಅಣೆಕಟ್ಟು ಇದೆ ಇದು ತುಂಗಭದ್ರಾ ನದಿಯ ಉಪನದಿಯಾದ ಭದ್ರಾ ನದಿಯ ಮೇಲೆ ಇದೆ ಈ ಭದ್ರಾ ಅಣೆಕಟ್ಟಿನಿಂದ ಒಂದು ಲಕ್ಷದ ಅರುವತ್ತೆರಡು ಸಾವಿರದ ಎಂಟುನೂರ ಹದಿನೆಂಟು ಹೆಕ್ಟೇರ್ನಲ್ಲಿ ನೀರಾವರಿ ಮಾಡ್ತಾರೆ ಇದರ ಜೊತೆ ಜಲ ವಿದ್ಯುತ್ ಉತ್ಪಾದನೆ ಕೂಡ ಮಾಡ್ತಾರೆ ಹಾಗೆಯೇ ಕುಡಿಯಲಿಕ್ಕೆ ನೀರು ಸರಬರಾಜು ಮಾಡ್ತಾರೆ ಮತ್ತು ಕೈಗಾರಿಕೆಯಲ್ಲೂ ಕೂಡ ಇಲ್ಲಿನ ನೀರನ್ನು ಬಳಸ್ತಾರೆ